ನನಗೆ ಜಾಸ್ತಿ ಇಷ್ಟ ಅಂದ್ರೆ ಗುಲಾಬಿ ಗಿಡ ನಾನು ಗುಲಾಬಿ ಗಿಡ ಜಾಸ್ತಿ ಇಟ ಇಷ್ಟಪಡ್ತೀನಿ ಹೆಣ್ಣುಮಕ್ಳಿಗೆ ಹೂ ಅಂದ್ರೆ ಭಾಳ ಇಷ್ಟ ಹೆಣ್ಣುಮಕ್ಳಿಗೆ ಹೂ ಇದ್ರೇ ಒಂದು ಲಕ್ಷಣ ಅಂತ ಹೇಳ್ತಾರೆ ಆದ ಕಾರಣ ನನಗ್ ಈ ಗುಲಾಬಿ ಅನ್ನೋದು ಭಾಳ ಇಷ್ಟ ಇನ್ನು ಬಳ್ಳಿಗಳ್ಗೆ ಹೋಗ್ಬೇಕಂದ್ರೆ ನನಗ್ ಸೌತೆಕಾಯಿ ಬಳ್ಳಿ ಇಷ್ಟ ಸೌತೆಕಾಯಿ ಬಳ್ಳಿ ಯಾಕೆ ಇಷ್ಟ ಅಂದರೆ ಸೌತೆಕಾಯಿ ತಿನ್ನೋಕಾಗೈತೆ ಆ ಎಳೆ ಸೌತೆಕಾಯಿ ತಿನ್ನೋದ್ರಾಗೆ ಇರೋ ಮಜ ಬೇರೆ ಯಾದ್ರಾಗು ಇಲ್ಲ ಎಂಥ ಹಣ್ಣು ತಂದು ಕೊಟ್ಟರು ಅಷ್ಟು ಖುಷಿ ಆಗಲ್ಲ ಅಷ್ಟು ರುಚಿಯಾಗಿ ಇರ್ತೈತೆ ಎಳೆ ಸೌತೆಕಾಯಿ ಅದಕ್ಕೆ ನನಗ್ ಎಳೆ ಸೌತೆಕಾಯಿ ಬಳ ಸೌತೆಕಾಯಿ ಬಳ್ಳಿ ಮತ್ತು ಗುಲಾಬಿ ಗಿಡ ಇಷ್ಟ